ಹೌದು ಈಗ ನಗರ ದಿನಪತ್ರಿಕೆ ಬಂದರೆ ನಮಗೆ ನಿಖರವಾಗಿ ಸಿಗಲ್ಲ ಈಗ ಈಗ ನೋಡಿ ಎಲ್ಲ ವಿಷಯ ಜನ್ರಿಗೆ ಗೊತ್ತಾಗತ್ತೆ ಬಿಟ್ಟರೆ ಸುದ್ದಿಪತ್ರಿಕೆಗಳಲ್ಲಿ ಒಂದೊಂದ್ ವಿಷಯ ಬರೋದೇ ಇಲ್ಲ ಮೇನ್ ವಿಷ್ಯನೇ ಬರೊಲ್ಲ ಆ ವಿಷಯ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಸಹ ನಾಳೆ ಪೇಪರಲ್ಲಿ ಬರ್ಬೋದು ಈಗ ಮತ್ತೊಂದು ಪೇಪರಲ್ಲಿ ಬರುತ್ತೆ ಆ ಥರ ಬರುತ್ತೆ ಈ ಥರ ಬರುತ್ತೆ ಅಂತ ನಿಖರವಾಗಿದ್ದ ಮಾಹಿತಿ ನಮಗೆ ಈಗ ಗೊತ್ತಾಗುತ್ತೆ ಈಗ ಜನರಿಂದ ಜನರಿಂದ ಬಂತಂದ್ರೆ ನಮಗೆ ನಂಬೋಕಾಗಲ್ಲ ಅಷ್ಟು ಸುಲಭವಾಗಿ ಈಗ ಪೇಪರಲ್ಲಿ ಬಂತೆಂದ್ರೆ ನಿಖರವಾದ ಮಾಹಿತಿ ಇರುತ್ತೆ ಅದನ್ನ ನಾವು ನಂಬೋದು ಅಂತ ಮಾಹಿತಿ ನಮಗೆ ಸಿಗ್ತನೆ ಇಲ್ಲ ಈಗ ಒಂದೊಂದು ಮಾಹಿತಿ ಅಂತ ಅಂದರೆ ಈಗ ಆ ಒಂದು ಒಂದು ಏರಿಯಾದಲ್ಲಿ ಒಂದು ಕೊಲೆ ಆಯಿತು ಅಂತ ಈಗ ಆ ಕೊಲೆೆಯಾಗಿದ್ದ ಸುದ್ದಿ ಅದನ್ನ ಎಲ್ಲರಿಗು ಗೊತ್ತಿರುತ್ತೆ ಆದರೆ ಪೇಪರಲ್ಲಿ ಬಂದೇ ಇರೊಲ್ಲ ಬೇರೆ ಯಾವ ನ್ಯೂಸು ಪೇಪರಲ್ಲಿ ಯಾವುದ್ರಲ್ಲೂ ಬರಲ್ಲ ಯಾಕೇಂತ ಗೊತ್ತಾಗಲ್ಲ ಈ ಇಂಥ ಒಂದು ಪೇಪರ್ ಸಿಸ್ಟಮ್ಮನ್ನ ಸ್ವಲ್ಪ ಬದಲಾವಣೆ ಮಾಡಬೇಕು ದಿನಪತ್ರಿಕೆ ಅಂತಾದಮೇಲೆ ದಿನ ಏನು ನ್ಯೂಸ್ ಆಗುತ್ತೆ ಅಂದರೆ ಹಿಂದಿನ ದಿನ ಅದು ಬರಬೇಕು ಇಲ್ಲಾಂದ್ರೆ ಮಧ್ಯ ರಾತ್ರಿ ಹಾಗೆಲ್ಲ ಆಯಿತು ಅಂದರೆ ನೆಕ್ಸ್ಟ್ ಪೇಪರಲ್ಲಿ ಬರೋಕ್ಕಾಗಲ್ಲ ಆದರೂ ನೆಕ್ಸ್ಟ್ ಮರು ದಿನ ಆದರೂ ಬರ್ಬೇಕಾಗುತ್ತೆ ಅದರ ಹಿಂದಿನ ದಿನಗಳಲ್ಲಿ ಈ ಥರ ಆಗಿತ್ತು ಹಾಗೆ ಆಗಿತ್ತು ಈ ಥರ ಕೊಲೆ ಆಯಿತು ಯಾರು ಮಾಡಿದ್ದು ಏನಕ್ಕಾಯಿತು ಅಂತ ಮಾಹಿತಿನು ಬರ್ತಾ ಇದೆ ಮಾಹಿತಿ ತಿಳಿಯಲಿದೆ ಅಂತ ಆ ಥರ ತಿಳಿಸ್ಕೊಡ್ಬೇಕಾಗತ್ತೆ ಈಗ ಮಾಹಿತಿ ಅಂತ ಅಂದಮೇಲೆ ಎಲ್ಲರಿಗು ಗೊತ್ತಾಗಬೇಕಾಗತ್ತೆ ಮಾಹಿತಿ ಚೆನ್ನಾಗಿರ್ಬೇಕಾಗುತ್ತೆ ಇನ್ನೊಂದೇನೆಂದ್ರೆ ನಮ್ಮ ಮಾಧ್ಯಮಗಳು ಈ ಮಾಧ್ಯಮಗಳಂತು ನಿಮಗೆ ಗೊತ್ತಲ್ಲ ಎಲ್ಲ ಕಡೆ ಮಾಧ್ಯಮ ಇದೆ ಆ ಮಾಧ್ಯಮಗಳು ಎಲ್ಲ ಕಡೆ ಬರದೇ ಇದ್ದರು ನ್ಯೂಸಿಂದ ಈಗ ದಿನಪತ್ರಿಕೆ ಅವರಿಂದ ಕಲೆಕ್ಟ್ ಮಾಡಿಕೊಂಡು ಮಾಹಿತಿನ ನ್ಯೂಸಲ್ಲಿ ಹಾಕಿಬಿಡ್ತಾರೆ ಅದರಲ್ಲಿ ಏನವರು ಟೆಲಿಕಾಸ್ಟ್ ಮಾಡಬೇಕಾಗತ್ತೆ ಅವ್ರು ಟೆಲಿಕಾಸ್ಟ್ ಮಾಡ್ತಾರೆ ಈಗ ಹೆಡ್ಲೈನ್ಸಲ್ಲಿ ಆ ಥರ ಆಯಿತು ಈ ಥರ ಆಯಿತು ಅಂತ ಹಾಕ್ತಾರೆ ಆದರೆ ಈಗ ಏನಾಗಿದೆ ಅಂದರೆ ಯಾವುದ್ರಲ್ಲೂ ನ್ಯೂಸ್ ಬರಲಿಲ್ಲ ಅಂದರೆ ಜನರಿಗೆ ಒಂದು ನಿಖರವಾಗಿದ್ದು ಮಾಹಿತಿ ಸಿಗಲ್ಲ ಏನು ಆಯಿತು ಏನು ಹೋಯ್ತು ಅಂತನು ಗೊತ್ತಾಗಲ್ಲ ಈಗ ಯಾವುದೋ ಏರ್ಯಾದಲ್ಲಿ ಒಂದು ಸಣ್ಣ ಹುಡುಗಿ ಮರ್ಡರ್ ಆಯಿತು ಇಲ್ಲ ಬೇರೆ ಏನಾದರು ಆಯಿತಂದ್ರೆ ಕಿಡ್ನಾಪ್ ಆಯಿತು ಹಾಗಾದರೆ ಈಗ ಏನು ಯಾವ ಥರ ಗೊತ್ತಾಗಬೇಕು ಜನರಿಗೆ ಏನಾಯಿತು ಹೇಗಾಯಿತು ಯಾರು ಮಾಡಿದ್ದು ಏನಕ್ಕಾಯಿತು ಯಾವ ಥರನು ಗೊತ್ತಾಗಲ್ಲ ಯಾಕೆ ಅದು ಅಂತ ಗೊತ್ತಾಗಿಲ್ಲ ಈಗ ಪೋಲಿಸ್ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ವಿಷಯಾಗಿ ಬರುತ್ತೆ ಈಗ ಹಾಗಾಯಿತು ಹೀಗಾಯಿತು ಅಂತ ಜನರ ಬಾಯಲ್ಲಿ ಮಾತ್ರ ಬರುತ್ತೆ ನ್ಯೂಸಲ್ಲಿ ಮಾತ್ರ ಬರಲ್ಲ ಏನುಕ್ಕಂತ ಗೊತ್ತಾಗಲ್ಲ ಇದು ನ್ಯೂಸಲ್ಲು ಬರಬೇಕು ಹಾಗು ಮಾದ್ಯಮಗಳಲ್ಲು ಬರಬೇಕು ಇದು ಇಂಪಾರ್ಟೆಂಟಾಗಿ ವಿಷಯ ಇರುತ್ತೆ ಪ್ರಮುಕವಾದ ವಿಷಯ ಬರಲೇ ಬೇಕಾಗುತ್ತೆ ಇಂಥ ವಿಷಯಗಳು ನಮ್ಮ ಎಲ್ಲ ಒಂದು ನ್ಯೂಸ್ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಬರಬೇಕಾಗತ್ತೆ ಇದೊಂದು ಎಲ್ಲ ಕಡೆ ಅಳ್ವಡ್ಸ್ಬೇಕಾಗತ್ತೆ ಇದೊಂದು ನಮ್ಮ ಎಲ್ಲ ಕಡೆ ಎಲ್ಲ ನ್ಯೂಸಲ್ಲು ಬರಬೇಕಾಗತ್ತೆ